ಹಾಂ ಅವರು ಹೇಳಿ ಹಾಂ ಹೇಳಿ ಇಲ್ಲ ರೀ ನಾನು ಹಾಸ್ಪಿಟಲ್ ಒಳಗೆ ಇಲ್ಲ ಸ್ವಲ್ಪ ನಂಗೆ ಹೊರಗೆ ಕೆಲಸ ಇತ್ತು ನಾನೂ ಹೊರಗೆ ಈಗ ಜಸ್ಟ್ ಹೊರಗೆ ಬಂದೆ ನಾನು

ಹಾಂ ಹ್ಞೂ ಅಂದರೆ ಭಾಳ ಜೋರು ಆಯ್ತ ನಿಮ್ಗೆ ಹಾಂ ಅಂದರೆ ಹೇಳ್ತಿನಿ ನೋಡ್ರಿ ಅಂದರೆ ಕೋಲ್ಡ್ ಆಗಿದ್ಯ ಅಂದರೆ ನೆಗಡಿ ಆಗಿದೆಯಲ್ವ ನಿಮಗೆ ಹಾಂ ನೆಗಡಿಗೆ ಏನು ಮಾಡಿ ಒಂದು ಡಬ್ರಿ ಒಳಗೆ ಸ್ವಲ್ಪ ಅರ್ಧ ಡಬ್ರಿಯಷ್ಟು ನೀರು ಹಾಕಿ ಅದನ್ನು ಕುದಿಸಿ ಭಾಳ ನೀರು ಅದು ಹೊಗೆ ಬರ್ಬೇಕು ಆ ರೀತಿ ಕುದಿಸಿ ಅದು ಕುದಿಸಿ ಮೇಲೆ ವಿಕ್ಸಿನ ಡಬ್ಬಿ ಸಿಗ್ತದೆ ಅದು ವಿಕ್ಸು ಆ ಡಬ್ರಿ ಒಳಗೆ ಹಾಕಿ ಒಂದು ಕೌದಿ ಅಂತ ಹೇಳ್ತಾರೆ ಇಲ್ಲ ಒಂದು ಒಂದು ಬೆರ್ಶಿಟ್ ಅಂತ ಹೇಳ್ತಾರೆ ಅದನ್ನ ತಗೊಂಡು ಹಿಂಗೇ ಅದನ್ನು ಬಿ ಹೊಗೇನ ನಾವು ಎಳ್ಕೊಬೇಕು ನಿಮ್ಮಲ್ಲೆ ಹಾಂ ಹಾಂ ಎಳ್ಕೊಳ್ರಿ ಅದು ಮಾಡಿದ ಮೇಲೆ ಕೋಲ್ಡ್ ಸ್ವಲ್ಪ ಕಂಟ್ರೋಲ್ ಆಗುತ್ತಾ ಹಾಂ ಆಮೇಲೆ ಚಳಿ ಜ್ವರ ಇದೆ ಅಲ್ವ ಸ್ವಲ್ಪ ಶುಂಠಿ ಅದು ಮತ್ತು ಹಾಂ ಅದು ಹಾಕಿ ಸ್ವಲ್ಪ ಚಾ ಕಷಾಯ ಥರ ಮಾಡ್ಕೊಂಡು ಕುಡೀರಿ ಆಮೇಲೆ ಬಾಯಿ ಒಳಗೆ ಗುಳ್ಳೆ ಆಗಿದ್ವಲ್ಲ ಸ್ವಲ್ಪ ಒಣ ಕೊಬ್ ಕೊಬ್ಬರಿಯನ್ನು ತಿನ್ನಿ ಅದ್ರಲ್ಲಿಂದ ಬಾಯಾಗ ಸ್ವಲ್ಪ ಓ ಗುಳ್ಳೆಗಳು ಕಡಿಮೆ ಆಗ್ತಾವ ನೀರು ಹೆಚ್ಗೆ ಕುಡೀರಿ ಆಮೇಲೆ ನಾ ಹಾಂ ಇರ್ತೀನಿ ರೀ ನಾಳೆ ಒಂಬತ್ತು ಗಂಟೆಗೆ ಬರ್ರಿ ಬೆಳಗ್ಗೆ ಇರ್ತೀನಿ ನಾನು ಹಾಂ ರೀ ಇರ್ತಿನಿ ಮಧ್ಯಾಹ್ನ ಬನ್ನಿ ಆಯ್ತು ಆಯ್ತಾ ಓಕೆ ಹಾಂ ಓಕೆ ಮ್ಯಾಮ್